ಹಲೋ ನಮಸ್ತೇ ಹಲೋ ಮೇಡಮ್ ನಮಸ್ತೇ ಹೇಳಿ ಅಡ್ಡಿಲ್ಲ ಮೇಡಮ್ ಕುಮ್ಟಾದಲ್ಲಿ ಗೋಕರ್ಣ ಗೋಕರ್ಣ ಸಮೀಪ ಇದೆ ಮೇಡಮ್ ಮೂವತ್ತು ಕಿಲೋಮೀಟ್ರು ಕುಮ್ಟಾದಿಂದ ಅಲ್ಲಿ ಬೇರೆ ಮತ್ತೆ ವಾ ಯಾಣ ಒಂದು ಹದಿನೈದು ಕಿಲೋಮೀಟ್ರು ಮಾಡ್ಬೋದು ಮೇಡಮ್ ಗೋಕರ್ಣ ಯಾಣ ಮತ್ತು ಇಡಗುಂಜಿ ಎಲ್ಲ ಮಾಡ್ಬೋದು ಒಂದು ದಿವ್ಸದಲ್ಲಿ

ಹಾಂ ವೈಕಲ್ ಇದೆ ಮೇಡಮ್ ಟಿ ಟಿ ಗಾಡಿ ಇದೆ ನಿಮ್ದು

ಅಡ್ಡಿಲ್ಲ ಮೇಡಮ್ ನಮ್ಮ ಸೈಡು ರೆಸಾರ್ಟುಗಳಿವೆ ಹೊಟೇಲ್ ಇದೆ ಹೋಮ್ಸ್ಟೇಗಳಿವೆ ಯಾವ್ದು ಬೇಕಾರೆ ಅದು ನಿಮ್ಮ ಚಾಯ್ಸು ಹಾಂ ಮೇನ್ ಸಿಟಿಯಿಂದ ಏಳು ಕಿಲೋಮೀಟ್ರ್ ಮೇಡಮ್ ಬಾಡ ಅಘನಾಶಿನಿ ರೂಟು ಹೌದು ಮೇಡಮ್ ಹೌದು ಅದೆಲ್ಲ ವ್ಯವಸ್ಥೆ ಇದೆ ಮೇಡಮ್ ಫಸ್ಟು ನೀವು ಯಾವ ಪ್ಲೇಸಿಗೆ ಹೋಗ್ಬೇಕು ಅಂತ ಮಾಡಿದ್ದೀರಿ ಫಸ್ಟು ನೀವು ಯಾವ ಪ್ಲೇಸಿಗೆ ಹೋಗ್ಬೇಕು ಅಂತ ಮಾಡಿದ್ದೀರಿ ಗೋಕರ್ಣ ಗೋಕರ್ಣ ನಂತರ

ಮತ್ತೆ ಇಲ್ಲಿ ಒಳಗಡೆ ಕಾಂಚಿಕಾಂಬ ದೇವಸ್ಥಾನ ಅಂತ ಇದೆ ಮೇಡಮ್ ನಮ್ದು ಬಾಡ ಕಾಂಚಿಕಾಂಬ ನೋಡ್ಬೋದಾ ಓಕೆ ಮೇಡಮ್ ಓಕೆ ಓಕೆ ಬನ್ನಿ ಓಕೆ ಮೇಡಮ್